ಹಲೋ ನಮಸ್ತೆ ಮೇಡಮ್ ನಮಸ್ತೆ ನಾನು ಮನೋಗ್ನ ಅವ್ರ ತಾಯಿ ಮಾತಾಡ್ತಿರೋದು ಒಂಬತ್ತನೇ ತರಗತೀಲಿ ಮನೋಗ್ನ ಬಿ ಅಂತ ಅವ್ಳು ತುಂಬ ಅವ್ಳಿಗೆ ತುಂಬ ಹುಷಾರಿಲ್ಲ ಅದಕ್ಕೇ ಅವ್ಳು ಕೂರಕ್ಕೂ ಆಗೋಂಗಿಲ್ಲ ಆಸ್ಪತ್ರೆಗೆ ಸೇರ್ಸಿದ್ದೀವಿ ಆದರೆ ಸರಿಯಾಗಿ ಊಂ ಹುಷಾರಿಲ್ಲ ಜ್ವರ ಬಂದಿದ್ದವು ಏನಾದರೂ ರಜೆ ಪತ್ರ ಏನಾದರೂ ಬರ್ಕೊಡ್ಬೇಕಾಗಿತ್ತಾ ಆಂ ಸರಿ ಮಾ ನ್ ಅವ್ಳು ಹುಷಾರ್ ಆದ ಮೇಲೆ ನಾನೇ ಅವ್ಳ ಕೈಲಿ ಕೊಟ್ಟ್ ಕಳಿಸ್ತೀನಿ ಪರೀಕ್ಷೆ ಸಮಯ ಅಂತಂದ್ರಲ್ಲ ಯಾವ ಪರೀಕ್ಷೆ ಯಾವಾಗ ಹಾಂ ಸರಿ ಮ್ ಆಯ್ತು ಆಸ್ಪತ್ರೆ ರಸೀದಿ ಚೀಟಿ ಏನಾದರೂ ಕೊಟ್ಟ್ ಕಳಿಸ್ಬೇಕಾ ಅದ್ರ ಜೊತೆಗೆ ಹಾಂ ಸರಿ ಆಂ ಸರಿ ಮ್ ಅದೇ ಸ್ ಚೆನ್ನಾಗಿ ಊಟ ಮಾಡ್ದೆನೇ ನೀರು ಕುಡಿದೆನೇ ಹಾಗಾಗಿದೆ ತುಂಬ ಸುಸ್ತಾಗಿಬಿಟ್ಟಾಳೆ ಅದಕ್ಕೇ ನಾವು ಬೇಗನೆ ಆಸ್ಪತ್ರೆಗೆ ಕರ್ಕಂಡು ಹೋದ್ವಿ ಡಾಕ್ಟ್ರು ನೋಡಿ ಹೇಳುದ್ರು ಧನ್ಯವಾದ ಮಾ